ಸರ್ನ ಸರ್ ನಮಸ್ಕಾರ ರೀ ಸರ್ ಹಾಂ ಸರ್ ನಮಸ್ಕಾರ ಸರ ಹಾಂ ಸರ್ ಸರ್ ನಮಗೆ ಮೈಸೂರು ಸಿಲ್ಕು ಮತ್ತು ಸಲ್ವರ್ ಕಮೀಝ್ ಬೇಕಾಗಿತ್ತು ಹಾಂ ಅದಕ್ಕೆ ನನಗೆ ಮೈಸೂರು ಸಿಲ್ಕ ಯಾವ ಯಾವ ವೆರೈಟಿ ಇರ್ತವೆ ಅದ್ರ ಒಳಗೆ ಅದ್ಕಾ ಕೇಳಾಕತ್ತೀನಿ ಸರ್ ಹೌದು ರೀ

ಹಾಂ ಸರ್

ಹಾಂ ಸರ್

ಹಾಂ ಸರ್ ಸರ್ ಇದು ರೊಕ್ಕ ರೇಂಜ್ ಎಲ್ಲಿ ಎಲ್ಲಿಂದ ಹಿಡಿದು ಸ್ಟಾರ್ಟ್ ಆಯ್ತು ಅದು ಮತ್ತು ಎಲ್ಲಿ ತನ ಹೋಗಿ ಹೋಗಿ ಮುಟ್ತದೆ ಸರ್ ಅದು ಇಲ್ಲ ಅಂದರೆ ಏನು ಹತ್ತು ಸಾವಿರ ಅದ ರೀ ಏನು ಇಪ್ಪತ್ತು ಅದು ಇಪ್ಪತ್ತು ಐದ್ರಿಂದ ಚಾಲೂ ಅದ

ಓಕೆ

ಹಾಂ ಸರ್ ಹಾಂ ಸರ್

ಹ್ಞೂ ಸರ್ ಅದು

ಹಾಂ ಸರ್ ಆಯ್ತು ಸರ್ ಬರ್ತೇವೆ ನಾವೂ

ಹಾಂ ಹಾಂ ಹ್ಞೂಂ ಸರ್ ಹಾಂ ಸರ್

ಸರ್ ಕಲರ್ಗಳು ಎಷ್ಟಿವೆ ಸರ್ ಅದ್ರ ಒಳಗೆ ಕಲರ್ಗಳು

ಹ್ಞೂಂ ಸರ್ ಸರ್ ಸರ್ ದೀಪಾವಳಿದು ಆಫರ್ ಏನಾರ ಇಟ್ಟಿದ್ರು ಏನ್ರೀ ಸರ್

ಆಯ್ತು ಸರ್ ಮತ್ತು ಸಹ ಆಯ್ತು ಸರ್ ಸಾಯಂಕಾಲ ಬರ್ತೀವಿ ಮತ್ತು ಬಂದು ತಗೊಳ್ತೇವೆ ಸರ್ ಆಯ್ತು ಸರ್ ಆಯ್ತು ಸರ್ ಆಯ್ತು ಸರ್ ಕರೆ ಹ್ಞೂಂ ಸರ್ ಸರ್ ಎಂಟಕ್ಕೆ ಬರ್ತೇವೆ ಸರ್ ಎಂಟಕ್ಕೆ ಆಯ್ತು ಸರ್ ಆಯ್ತು ಸರ್ ನೋಡ್ತೀನಿ ಸರ್ ಆಯ್ತು ಸರ್ ಆಯ್ತು ಸರ್ ನಮಸ್ತೆ ಸರ್ ನಮಸ್ತೆ ಹಾಂ ಆಯ್ತು